ಹಸುಗಳ್ಗ ಕುರಿಗಳ್ಗೆಲ್ಲ ಕಾಯಿಲೆ ಬರುತ್ತೆ ಆದ್ರುನು ಅವು ಬಂದಾಗೇನು ಮಾಡಬೇಕು ಅಂತ ಆಲೋಚನೆ ಮಾಡಿ ಒಬ್ರುಗೊಬ್ರು ಆಲೋಚನೆ ಮಾಡಿ ಮಾತಾಡಿಕೊಂಡು ಮಾಡ್ತೀವಿ ಸೀಮಹಸುಗಳ್ಗಂತು ಹಾಲು ಕರೆಯುವಾಗ ಕೆಚ್ಲು ಬಾವು ಅಂತ ಬತ್ತದೆ ಆವಾಗ ಹಾಲು ಕರಿಯಕ್ಕಾಗಲ್ಲ ಅದು ಗಡ್ಡೆ ಗಡ್ಡೆ ಬತ್ತದೆ ಅದಕ್ಕೇನ್ಮಾಡ್ತೀವಿ ಒಂದುಸ್ವಲ್ಪ ಔಷಧಿ ಹೆಸ್ರ್ ಕಾಳು ಕೊಬ್ಬರಿ ಇಂತದೆಲ್ಲ ರುಬ್ಬಿ ಹಸುಗಿಕ್ತಿವಿ ಅದು ಆವಾಗ ಸರೋಗುತ್ತೆ ಇಲ್ಲಾಂದರೆ ಒಂಥರ ಬುಸುಗುಡ್ತದ ಮೇವು ಜಾಸ್ತಿ ಆಗಿ ಆವಾಗ ಎಲ್ಲಾನು ಒಂದೊಂದು ಔಷಧಿ ಹಾಕ್ತಿವಿ ಇಂಗು ಹಾಕ್ತಿವಿ ಶುಂಠಿ ಹಾಕ್ತಿವಿ ಕೊತ್ಮಿರಿ ಸೊಪ್ಪಾಕ್ತಿವಿ ಕೊ ಕುರಿಗಳ್ಗಂತು ಬಾವ್ನೆ ಒಂಥರ ರೋಗ ಬತ್ತದೆ ಅದಕ್ಕೆಲ್ಲನು ಏನೋ ಔಷಧಿ ಮನೆಗಳಹತ್ರ ಸರಿಮಾಡಿ ಅದಕ್ಕೆಲ್ಲ ಹಾಕ್ತಿವಿ ಆವಾಗ ಒನ್ನೊಂದು ಸರೋಗುತ್ತೆ ಒನ್ನೊಂದು ಸತ್ತೋಗುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ಕೋಳಿಗಳು ಅಷ್ಟೇ ಕೊಕ್ಕೆ ರೋಗ ಬತ್ತದೆ ಅದ್ರಾಗ ಹಕ್ಕಿ ರೋಗ ಅಂತ ಬರುತ್ತೆ ಅವು ಒಂದುಸ್ವಲ್ಪ ದಿವಸ ನೋಡ್ತೀವಿ ಏನೋ ಒಂದು ಅದುಕ್ಕುನು ಒಂಥರ ಔಷಧಿಗ್ಳು ಮೀನೆಣ್ಣೆ ಅದು ಇದು ಎಲ್ಲ ಹಾಕ್ತಿವಿ ಹಾಕದ್ರು ಅವು ಸರೋದ್ರೆ ಸರೋಗ್ಬೋದು ಇಲ್ಲಾಂದರೆ ಹೋಗುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ಕಷ್ಟ ಹಸುಗಳ್ಗಂತು ಚೆನ್ನಾಗಿ ಸೇವೆ ಮಾಡಬೇಕು ಮಾಡಿದ್ರೆ ಅವು ಚೆನ್ನಾಗಿರೋದು ಇಲ್ಲಾಂದರೆ ರೋಗ ಬತ್ತಾ ಇರ್ತದೆ ಬೆಳಗ್ಗೆ ಸಾಯಂಕಾಲ ಅವುನ್ನ ತೊಳಿಬೇಕು ನೀಟಾಗಿ ಹುಲ್ಲಾಕ್ಬೇಕು ಸಗಣಿ ಎತ್ಬೇಕು ಎಲ್ಲಾ ಮಾಡಿದ್ರೆ ಹಸುಗ್ಳು ಒಂಥರ ಚೆನ್ನಾಗಿರತ್ವೆ ಅವುಕ್ಕೆ ಕಾಯಿಲೆ ಬರ್ದಿರ ನೋಡಿಕೋಬೇಕು ಇಲ್ಲಾಂದರೆ ಅವುಕ್ಕೆ ಕಾಯಿಲೆ ದಿನ ಇರುತ್ತೆ ಡಾಕ್ಟ್ರು ಬರಬೇಕು ಔಷಧಿ ಹಾಕ್ಬೇಕು ನಾವುನು ಅದ್ರಿಂದ ಅದಕ್ಕೆ ಗಾಳ್ ಶೇಬು ಅದು ಇದು ಅಂತ ಹಸುಗಳ್ಗೆ ಎಮ್ಮಿಗಳ್ಗೆ ಎಲ್ಲಾ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಯಾವುದು ಔಷಧಿಯನ್ನು ಉಪಯೋಗಿಸುವ ಒಬ್ರಗೊಬ್ರು ಮಾತಾಡಿಕೊಂಡು ಇಂಥದ್ದಾಕಿದ್ರೆ ಸರೋಗುತ್ತೆ ಇಂಥದಿಲ್ಲ ಅಂತ ಮಜ್ಗೆಯಲ್ಲಿ ಒಂಚೂರು ಮದ್ದು ಕುಡಿಸ್ತೀವಿ ಹಸುಗಳ್ಗಾಗ್ಲಿ ಇದಕ್ಕಾಗಲಿ ಕೋಳಿಗಳ್ಗು ಅಷ್ಟೇ ಮುದ್ದೆ ಹಾಕಿ ಅದ್ರಗೇನು ಔಷಧಿ ಬೆರೆಸಿ ಕೋಳಿಗಳ್ಗಾಕ್ತಿವಿ ಕುರಿಗಳ್ಗುನು ಒಂದುಸ್ವಲ್ಪ ಅದು ಇದು ಬಂದು ಬಿಡ್ತದ ಆವಾಗ ಅವ್ಕುನು ಏನೋ ಒಂದು ಔಷಧಿ ಮುದ್ದೆಯಲ್ಲಾಕಿ ಅದ್ಕೆಲ್ಲ ತಿನ್ನಿಸ್ತೀವಿ ಅಷ್ಟೆಲ್ಲ ತಿನ್ಸುದ್ರು ಒನ್ನೊಂದು ಉಳ್ಕೊಂತವೆ ಒನ್ನೊಂದು ಉಳಿಯಲ್ಲ ಅದಕ್ಕಾಗಿ ನಾವೇನು ಮಾಡೋಕ್ಕಾಗಲ್ಲ ಹಸುಗಳ್ನ ಚೆನ್ನಾಗ್ ನೋಡ್ಕೊಂತೀವಿ ತುಂಬ ಕಷ್ಟಪಡಬೇಕು ಹಸುಗಳ್ ನೋಡ್ಕೊಳಕ ತುಂಬ ಕೆಲಸ ಮಾಡ್ಬೇಕು ಅವ್ಕೆ ಎಷ್ಟು ನೀಟಾಗಿ ನಾವು ಇಕ್ಕಿರ್ತಿವೋ ಅಷ್ಟು ನೀಟಾಗಿ ಹಸುಗ್ಳು ಅಷ್ಟೇ ಬೆಳಿತಾವ ಇಲ್ಲಾ ಅಂದರೆ ಕಷ್ಟ ಅದು ಸುಧಾರ್ಸೋದು ಅದ್ರಿಂದ ನಾವು ಹಸುಗಳ್ನ ಕುರಿಗಳನ್ನ ಕೋಳಿಗಳನ್ನ ಚೆನ್ನಾಗಿ ನೋಡ್ಕೊತೀವಿ ಏನಾ ಒಂದು ಹಾಕಿ ಚೆನ್ನಾಗ್ ನೋಡ್ಕೊಳೋದ್ರಿಂದ ಹಸುಗ್ಳೆಲ್ಲ ಚೆನ್ನಾಗಿರ್ತವ ಅದ್ರಿಂದ ನಾವು ಅವಿನ್ನ ಕಾಪಾಡ್ಕೊಂಬರ್ತಿವಿ